ಹದಿನೈದು ಸಾವಿರದ ನಾನೂರ ಅರವತ್ತೊಂಬತ್ತು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ನಲವತ್ತಾರು ಸಾವಿರದ ನಾನೂರ ತೊಂಬತ್ತೆಂಟು ಒಂದು ಲಕ್ಷ ಹತ್ತು ಸಾವಿರದ ಐನೂರ ಅರವತ್ತೈದು ಎರಡು ಲಕ್ಷ ಆರು ಸಾವಿರದ ಐನೂರ ಎಂಬತ್ತ್ಮೂರು